ಹನ್ನೆರಡು ಜನವರಿ ಎರಡು ಸಾವಿರದ ಹದಿನೇಳು ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಇಪ್ಪತ್ತೆರಡು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇಪ್ಪತ್ತೈದು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಹದಿನೈದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೆಂಟು